ಹಾಂ ನೀವು ಗ್ಯಾಸ್ ಸಿಲಿಂಡ್ರ್ ಡೈಯೋ ಕೊಡೊರು ಇದ್ದೀರಿ ನೀವು ಹಾಂ ರೀ ಅದೇ ನಮ್ಮ ಮನೆಗೆ ಏನಪ್ಪ ಗ್ಯಾಸ್ ಸಿಲಿಂಡ್ರ್ ಬೇಕಾಗಿತ್ತು ರೀ ಇಲ್ಲ ರೀ ತಿಂಗಳಿಗೆ ಬೇಕು ರೀ ಹಾಂ ಹೌದು ರೀ ನಮ್ದು ರೀ ಏನಪ್ಪ ಇಲ್ಲೇ ಇಲ್ಲೇ ಗುಲ್ಬರ್ಗದಾಗೆ ಅದ ರೀ ಎಂ ಎಸ್ ಕೆ ಮಿಲ್ ರೋಡು ಫಿಫ್ತ್ ಫ್ಲೋರ್ದಾಗ ಅದ ರೀ ನಮ್ಮದು ಹಾಂ ರೀ ಅದು ಚಾರ್ಜ್ ಏನಪ್ಪ ಬನ್ರಿ ನೀವು ಬರೋಲ್ಲ ಬನ್ರಿ ಹಂಗೆ ಹೆಂಗೆ ರಿ ಹಂಗೆ ಹೆಂಗೆ ಆತದೆ ರೀ ನೀವು ಚಾರ್ಜ್ ತಗೋತೀನಿ ಅಂದ್ರೆ ಹಾಂ ರೀ ಅದು ಅದ ರೀ ಬಟ್ ಏನಪ್ಪ ನಾವು ಅಷ್ಟು ಆದರೂ ಭಿ ಏನು ನಾ ಏನು ಪುಕ್ಸಟ್ಟೆ ಇದು ಮಾಡಹತ್ತಿವಿ ರೀ ಎರಡು ನೂರು ರೂಪಾಯಿ ಕೊಡು ಅಂತಂದ್ರೆ ಹ್ಞೂ ಸಿಲೆ ನಾವು ಸಿಲೆಂಡರ್ದಾರೆ ಚಾರ್ಜ್ ಕೊಡ್ಲತ್ತಿವಲ್ಲ ರಿ ಹಂಗೆ ಹೆಂಗೆ ಆತದೆ ರೀ ಅದು ನಿಮ್ಮ ಡ್ಯೂಟಿ ಅದ ನೀವು ಮಾಡಲೇ ಬೇಕಾಯ್ತದ ನಿಮ್ಮ ಚಾರ್ಜ್ ಭಾಳೆ ಆತದ ರೀ ಏನಪ್ಪ ಹಂಗಿತ್ತಂದ್ರೆ ನಾವು ಆರನೇ ಫ್ಲೋರ್ದಾಗ ಇದಿವಂದ್ರೆ ಅದಕ್ಕೆ ಏನಪ್ಪ ಇನ್ನೂ ಏರ್ಸ್ತಿರೇನು ರೀ ನೀವು ರೊಕ್ಕ ಅದು ಮನೆ ತನಕ ತನ್ಕೊಡದು ಅದ ರೀ ನೀವು ಆಯ್ತು ರೀ ಏನಪ್ಪ ಕಮ್ಮಿ ಮಾಡಿರಿ ಚಾರ್ಜ್ ಚಾರ್ಜ್ ಜಾಸ್ತಿ ಅಂದ್ರೆ ನಾವು ಸಿಲಿಂಡ್ರ್ ಹಂಗೆ ಹೆಂಗೆ ಕಮ್ಮಿ ಆಗಲ್ಲ ರೀ ಏನಪ್ಪ ನಾವು ಈ ಕಡೆ ಏನಪ್ಪ ಗ್ಯಾಸಿನ ಚಾರ್ಜ್ ಭಿ ಕೊಡಬೇಕು ನೀವು ಏನಪ್ಪ ನಿಮ್ಮ ಟಿಪ್ಸು ಮ್ಯಾಲಿನ ನಿಮ್ಮ ಟಿಪ್ಸ್ ಬೇರೆ ಕೊಡ್ಬೇಕೇನು ರೀ ನಾವು ನಾವು ಇಲ್ಲ ಅಂದ್ರೆ ನಾವು ಕಂಪ್ಲೇಂಟ್ ಕೊಡ್ತಿವಿ ನೋಡಿರಿ ಹಾಂ ಕೊಡ್ತಿವಿ ರೀ ನಾ ಏನಪ್ಪ ಗ್ಯಾಸ್ ಕಂಪ್ನಿದೊರಿಗೆ ಕಂಪ್ಲೇಂಟ್ ಕೊಡ್ತಿವಿ ನೀವು ಹಿಂಗ್ ಮಾಡಿದ್ರಿ ಅಂದ್ರೆ ಏನಪ್ಪ ಬಂದೋರಿಗೆ ಏನಪ್ಪ ಫಿಫ್ತ್ ಫ್ಲೋರ್ದಾಗ ಇದೀವಿ ಸಿಕ್ಸ್ತ್ ಫ್ಲೋರ್ದಾಗ ಇದೀವಿ ಟಿಪ್ಸ್ ಕೊಡಿರಿ ಅಂತ ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ರೀ ನಮಗೂ ಮನೆ ಇತ್ತು ಅಲ್ಲ ರೀ ಹಾಂ ರೀ ಒಪ್ತೀನಿ ರೀ ನಿಮ್ಮದು ಏನಪ್ಪ ಫಿಫ್ತ್ ಫ್ಲೋರ್ದಾಗ ಅದ ನೀವು ಕೇಳಿದ್ರಿ ಕರೆಕ್ಟ್ ಅದ ರೀ ಬಟ್ ಸ್ವಲ್ಪ್ ಕಮ್ಮಿ ಮಾಡಿರಿ ಈ ಕಡೆ ಚಾರ್ಜ್ ಅದೇ ದೋನ್ಶೇ ಎದಕಾರೂ ಆತದ ರೀ ಅದೇ ದೋನ್ಶೇ ಎದಕಾರೂ ಆತದ ರೀ ಮಾಡ್ತಿರಿ ಒಪ್ತೀನಿ ರೀ ಒಪ್ತೀನಿ ರೀ ಸ್ವಲ್ಪಾರ ಕಮ್ಮಿ ಮಾಡ್ಬೇಕಲ್ರೀ ದೇಡ್ಶೇ ತಗೋ ರೀ ಓ ಹಂಗಲ್ಲ ರೀ ಈ ಒಂದು ಏನಪ್ಪ ನಮ್ಮದು ನಾ ಏನಪ್ಪ ನಿಮ್ದು ಭಿ ಮಾ ನೀವು ಭಿ ದುಡ್ಕೊಂಡೆ ತಿಂತೀರಿ ನಾವು ಭಿ ಹಾಗೆ ಮಾಡ್ತಿವಿ ರೀ ಬಟ್ ನಮ್ಮದು ಒಂದು ಸ್ವಲ್ಪ್ ಅರ್ಥ ಹ್ಞೂ ಆಯ್ತು ಸರಿ ರೀ ಬ ಕೊಡಿರಿ ಕೊಡ್ತೀನಿ ಬನ್ರಿ ಹಾಂ ಹಾಂ ರೀ ಹಾಂ